ಏನು ನಮ್ಮ ಸಾಂಸ್ಕೃತಿಕತೆ ಏನು ಆ ಪರಂಪರೆ ಕಾಪಾಡಬೇಕು ಅನ್ನತಕ್ಕಂಥದ್ದು

ಅದನ್ನು ಏನಾದರೂ ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನತಕ್ಕಂಥದ್ದು ನಮ್ಮ ಮನೆಯ ಒಂದು ಮನೆತನದ ಅಂದರೆ ಎಲ್ಲರಿಗೂ ಒಂದೊಂದು ತನ್ನದೇ ಆದಂಥ ಒಂದು ಮನೆತನ ಇರುತ್ತೆ ಅವರದ್ದೇ ಒಂದು ಒಂದು ಪದ್ಧತಿಗಳು ನಾವು ನೋಡಬಹುದು ಪದ್ಧತಿಗಳಲ್ಲಿ ಏನು ಅವರ ಒಂದು ಸಂಸ್ಕೃತಿ ಅವರ ಭಾಷೆ ಅವರ ಒಂದು ಕೊಡುವಂತಹ ವ್ಯಕ್ತಿಗಳಿಗೆ ಏನು ಬಂದಂಥ ವ್ಯಕ್ತಿಗಳಿಗೆ ಕೊಡುವಂಥ ಒಂದು ಗೌರವ ಹಾಗೆ ಯಾರಾದ್ರೂ ಕಷ್ಟದಲ್ಲಿ ಇದ್ದಾಗ ಮಾಡುವಂಥ ಒಂದು ಸಹಾಯ ಅಷ್ಟೇ ಅಲ್ಲದೇ ಬಂದವ್ರಿಗೆ ಯಾವ ರೀತಿಯ ಒಂದು ಗೌರವವನ್ನು ಕೊಡಬೇಕು ಅವರ ಉಡುಗೆ ತೊಡುಗೆ ಏನು ದೇವರ ಮೇಲೆ ಇರುವಂಥ ಒಂದು ಭಕ್ತಿ ನಂಬಿಕೆಗಳು ಏನು ಹೇಗಿರಬೇಕು ಅನ್ನತಕ್ಕಂಥದ್ದು ಅದನ್ನು ಹಿಂದಿನ ಕಾಲದಲ್ಲಿ ನೋಡಬಹುದಾಗಿತ್ತು ಈಗಲ್ಲ ತುಂಬ ಒಂದು ಕಷ್ಟಕರ ಅದನ್ನ ಉಳಿಸ್ಬೇಕು ಅಂದರೆ ಯಾಕೆಂದರೆ ಆಗಿರುವಂತಹ ಒಂದು ಕಾಲಕ್ಕೂ ಈಗ ಈಗ ನಡಿತಾ ಇರುವಂಥ ಒಂದು ಏನು ಬೆಳವಣಿಗೆ ಇದೆ ಏನು ತಂತ್ರಜ್ಞಾನ ಅಬಿವೃದ್ಧಿ ಆಗ್ತಾಯಿದೆ ಅದಕ್ಕೋಸ್ಕರ ತುಂಬನೇ ಕಷ್ಟ ಇಂತಹ ಸಮಯದಲ್ಲೂ ನಾವು ಏನಾದರೂ ಒಂದು ಅದನ್ನು ಹಾಗೆ ಉಳಿಸ್ಬೇಕು ಅನ್ನತಕ್ಕಂಥದ್ದೇನಾದರೂ ಇದ್ದರೆ ಅದು ನಮ್ಮ ಏನು ಸಮಾಜದಲ್ಲಿ ಇರೋದ್ಕಿಂತ ಮೊದಲು ನಮ್ಮ ಮನೆಯಿಂದಲೇ ಆರಂಭ ಮಾಡಬೇಕು ಯಾಕೆಂದರೆ ನಮ್ಮಲ್ಲೇ ನಮ್ಮ ಮನೆಯಿಂದ ಮನೆಯಲ್ಲಿರುವಂತಹ ಒಂದು ವ್ಯಕ್ತಿಗಳು ನ್ಯಾಯವಾಗಿ ಒಂದು ಏನು ಅದನ್ನು ಅಳವಡಿಸ್ಕೊಂಡು ಅದನ್ನು ಅನುಸ್ ಅನುಸರಿಸುತ್ತ ಹೋದ್ರೆ ಮತ್ತೊಬ್ಬರ ಹತ್ರ ಒಂದು ಮಾತನ್ನು ಕೇಳುವಂಥದ್ದು ತಪ್ಪುತ್ತೆ ಅದು ಸುಮ್ಮನೆ ಅಲ್ಲ ನೋಡಿ ನಾವು ಏನು ನಾವು ಏನು ಹುಟ್ಟಿದ ಹುಟ್ಟಿದ ಕ್ಷಣದಿಂದಲೂ ಸಹ ನಾವು ಯಾವ ರೀತಿ ಯಾವ ಪದ್ಧತಿಯಲ್ಲಿ ನಾವು ಬೆಳೆಸ್ತೀವೋ ಮಕ್ಕಳು ಅದೇ ಪದ್ಧತಿಯಲ್ಲಿ ನಡಿತಾರೆ ಎಂಬುದು ಒಂದು ಒಂದು ಕಲ್ಪನೆ ಕಲ್ಪನೆ ಅಲ್ಲ ಅದು ನಿಜನೇ ಅದಕ್ಕೆ ಮಕ್ಕಳನ್ನ ಚಿಕ್ಕ ವಯಸ್ಸಿನಲ್ಲೇ ಇದ್ದಾಗ ಅವರಿಗೆ ಏನು ತಿದ್ದಿ ಬುದ್ಧಿ ಏಳಿ ಅವರಿಗೆ ತಿಳುವಳಿಕೆಯನ್ನು ಅಂದರೆ ಇದ್ರ ಬಗ್ಗೆ ಈ ಥರನೇ ಬೆಳಿಬೇಕು ಅನ್ನತಕ್ಕಂಥದ್ದು ಹೇಳುತ್ತಾ ಹೋದ್ರೆ ಅವರು ಸಹ ಅದನ್ನು ಅಳವಡಿಸ್ಕೊಂಡು ಅದನ್ನು ರೂಢಿಸ್ಕೊಂಡು ಹೋಗ್ತಾರೆ ಅವರು ಅವರನ್ನು ನೋಡಿ ಅವರು ಹುಡುಕ್ತಾ ಇರುವಂಥ ಒಂದು ಉಡುಗೆ ತೊಡುಗೆ ಯಾವ ರೀತಿ ಇರುತ್ತೆ ಅದನ್ನು ಒಬ್ರು ಮೆಚ್ಕೊಳ್ಬೇಕು ಆ ರೀತಿ ಇರಬೇಕು ಸಮಾಜದಲ್ಲೇ ಸಮಾಜದಲ್ಲೇ ಆಗಲಿ ಅವರನ್ನು ನೋಡ್ತಿದ್ದಂಗೆ ಏನೋ ಒಂದು ಗೌರವವನ್ನು ಕೊಡುವಂತಹ ಒಂದು ವ್ಯಕ್ತಿಗಳಾಗಿ ಕಾಣಿಸಬೇಕು ಅವರು ಮಾತಾಡುವಂಥ ಭಾಷೆಗಳು ನಾವೇನು ಹೇಳ್ಕೊಂಡು ಕೊಟ್ಟಿರ್ತೀವೋ ಯಾವ ರೀತಿ ವರ್ತನೆ ಮಾಡಬೇಕು ಯಾವ ರೀತಿ ವರ್ತಿಸಬೇಕು ಅನ್ನತಕ್ಕಂಥದ್ದು ಏನು ನಾವು ಹೇಳಿರ್ತೀವಿ ಅವರು ಆ ರೀತಿ ವರ್ತಿಸಿದರೆ ಒಳ್ಳೆಯದು ಯಾಕೆಂದರೆ ಸುಮ್ಮನೆ ಅಲ್ಲ ಅದು

ಒಂದು ಅನುಕೂಲವಾಗುತ್ತೆ ಯಾಕಂದ್ರೆ ಏನು ನಮ್ಮ ಸಾಂಸ್ಕೃತಿಕ ಪರಂಪರೆ ಕಾಪಾಡೋದು ಅಂದರೆ ಅಷ್ಟು ಈಝಿ ಆಗೋಲ್ಲ ಅವೆಲ್ಲ ಮಾಡ್ಕೊಂಡು ಹೋಗ್ಬೇಕು

ಒಂದು ಅಭಿವೃದ್ಧಿ ಆಗ್ತದೆ ತದ ನಂತರ ಏನು ನಾವು ಈ ಶಾಲೆ ಶಿಕ್ಷಣದಲ್ಲಿ ಯಾವುದೇ ರೀತಿಯ ಕೊರತೆ ಇಲ್ದಂತೆ ಅವರಿಗೆ ಒಂದು ಅನುಕೂಲವಾಗಿ ಮಾಡಬೇಕು ಆಗ ಅವ್ರಿಗೂ ಒಂದು ಸಂತಸ ಓಕೆ